ಅಂದರೀಗ ನಾನು ನನ್ನ ಲೈಫಲ್ಲೊಂದು ಎಂಥಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಎಸ್ಪೆಕ್ಟ್ ಮಾಡ್ತೇನೆ ಅಂದರೀಗ ನಾವೀಗ ಅಂದರೆ ಬರೀ ಹೌಸ್ವೈಫ್ ಆಗಿರದೆ ಅಂದರೆ ಒಂದೆಂತಾದ್ರೂ ಒಂದು ಎಚಿವ್ ಮಾಡಬೇಕು ಅಂದರೆ ನನ್ನದೇ ಅಂದರೆ ಓನ್ ಹರ್ನಿಂಗ್ಸ್ ಇರಬೇಕು ಮತ್ತು ನಮ್ಮ ಅದು ನಮ್ಮ ನಮ್ಮ ಖರ್ಚಿಗೆ ನಾವೆಂತಾದ್ರು ಅಂದರೆ ನಮ್ಮ ಲೈಫ್ ಲೀಡ್ ಮಾಡಲಿಕ್ಕೆ ನಾವೆಂತಾದ್ರೂ ಮಾಡಬೇಕು ಅಂತ ಹೇಳಿ ನಾನು ಎಸ್ಪೆಕ್ಟ್ ಮಾಡ್ತೇನೆ